ಕ್ರೀಡೆಗಳನ್ನು ಆಡುವಾಗ ಗಾಯಗೊಂಡಂತಹ ವಿದ್ಯಾರ್ಥಿಗಳಿಗೆ ಅಪಘಾತಗಳಾದಾಗ ಕ್ರೀಡಾಪಟುಗಳಿಗೆ ನಮ್ಮ ಪ್ರದೇಶದಲ್ಲಿ ಆಸ್ಪತ್ರೆಗಳು ಒಂದು ಲಭ್ಯವಿರುವುದನ್ನು ನಾವು ನೋಡ್ತೀವಿ ಪುನರ್ವಸತಿಯನ್ನು ಕಲ್ಪಿಸಿಕೊಳೋದಕ್ಕೆ ಉತ್ತಮವಾದಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಜಿಲ್ಲಾಸ್ಪತ್ರೆಗಳನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಕ್ರೀಡಾ ಆಸ್ಪತ್ರೆಗಳನ್ನ ಎಮರ್ಜೆನ್ಸಿ ಆಗಿ ನಾವೇನು ಮಾಡ್ತೀವಿ ಆಂಬ್ಲೆಸ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಿವಿ ಮತ್ತು ಆ ಗಾಯಗೊಂಡಂಥ ಒಂದು ಕ್ರೀಡಾಪಟುಗಳಿಗೆ ತಕ್ಷಣವೇ ಏನು ಮಾಡ್ತೀವಿ ಪ್ರಾಥಮಿಕ ಚಿಕಿತ್ಸೆ ನೀಡೋದಕ್ಕೆ ಅಲ್ಲೇ ಇರುವಂಥ ವೈದ್ಯರನ್ನ ತಂದಿಟ್ಕೊಂಡಿರ್ತೀವಿ ಹೀಗೆ ಉತ್ತಮವಾದಂಥ ರೀತಿಯಾದಂಥ ಒಂದು ಕ್ರೀಡಾಪಟುಗಳಿಗೆ ಗಾಯಗೊಂಡಂತಹ ಅಪಘಾತಗೊಳಗಾದಂಥ ಒಂದು ಕ್ರೀಡಾಪಟುಗಳಿಗೆ ಲಬ್ಯಿರುವಂತ ಪುನರ್ವಸತಿ ಸೌಲಭ್ಯಗಳನ್ನು ನಾವು ನೀಡೋದನ್ನು ನೋಡ್ಬೌದು ಆ ಮೂಲಕ ಅವ್ರಿಗೆ ವಸತಿ ಊಟ ಎಲ್ಲ ಸೌಲಭ್ಯಗಳನ್ನ ನೀಡಿ ಅವರ ಒಂದು ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದನ್ನ ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಮ್ಮ ಜಿಲ್ಲೆ ಎಲ್ಲ ಸೌಲಭ್ಯಗಳನ್ನು ಕ್ರೀಡಾಪಟುಗಳ್ಗಾಗಿ ನೀಡಿರೋದನ್ನ ನಾವಿಲ್ಲಿ ನೋಡ್ಬೋದು